ಅಡುಗೆ ಬಗ್ಗೆ ಹೇಳ್ಬೇಕು ಅಂದರೆ ಅಡುಗೆ ಅಂದರೆ ನನಗೆ ತುಂಬ ಇಷ್ಟ ಅದರಲ್ಲಿ ನನಗೆ ನಾನ್ ವೆಜ್ ಅಂದರೆ ತುಂಬ ಇಷ್ಟ ಅದು ನಾನು ನನಗೆ ಮಾಡೋಕ್ಕೆ ಬರ್ತಿರಲಿಲ್ಲ ಅಡುಗೆ ಸೊ ನಾನು ಯೂಟೂಬಲ್ಲಿ ಅಲ್ಲಿ ಆಮೇಲೆ ಸೌಮ್ಯ ಲಾಗ್ ಅಂತೆಲ್ಲ ಮಾಡ್ತಿದ್ದರು ಅವರು ನಾಲ್ ವೆಜ್ಜೆಲ್ಲ ಚೆನ್ನಾಗಿ ತೋರಿಸ್ತಿದ್ರು ಹೇಗ್ ಮಾಡೋದು ಹೇಗೆ ರೆಸಿಪಿಯಲ್ಲನು ಸೊ ಆದರಿಂದ ನಾನು ಕಲಿತೆ ರೆಸಿಪಿಯೆಲ್ಲ ಈಗ ನೋಡಿಕೊಂಡು ನಮ್ಮ ಅಮ್ಮ ಅವ್ರನ್ನು ಕೇಳಿದೆ ಅವ್ರು ಕೂಡಾ ಹೇಳ್ ಕೊಡಲಿಲ್ಲ ಏ ನಾನು ಮಾಡ್ದಾಗ ನೋಡಿಕೋ ಅಂತ ಹೇಳ್ತಿದ್ರು ಅಷ್ಟೇ ಸೊ ಏನು ಹೇಳ್ಕೊಡ್ತಿರ್ಲಿಲ್ಲ ಅವರು ನಮ್ಮ ಸಿಸ್ಟರ್ಗು ಕೂಡ ಬರ್ತಿತ್ತು ಸೊ ಅವ್ರನ್ನೂ ಕೇಳ್ತಿದ್ದೆ ನಾನು ಅವರು ಏನು ಕೂಡ ಹೇಳ್ಕೊಡ್ತಿರ್ಲಿಲ್ಲ ನಾನು ಅವಾಗ ಸುಮ್ಮನೆ ಆದೆ ಸ್ವಲ್ಪ ದಿನ ಆದ ಮೇಲೆ ನಾನು ಯೂಟೂಬ್ ಚಾನಲ್ ಯೂಟೂಬೆಲ್ಲ ನೋಡದಕ್ಕೆ ಸ್ಟಾಟ್ ಮಾಡಿದೆ ಅದರಲ್ಲೀ ಅಡ್ಗೆ ಮಾಡೋದು ರೆಸಿಪಿಯೆಲ್ಲ ತೋರಿಸ್ತಿದ್ರು ಆಮೇಲೆ ಅದರಲ್ಲಿ ಚೆನ್ನಾಗಿ ಬರ್ತಿದ್ದು ಸೌಮ್ಯ ಅಂತೆಲ್ಲ ಅವರು ಚೆನ್ನಾಗಿ ಮಾಡ್ತಿದ್ದರು ಸೋ ಅದರಿಂದ ನೋಡಿ ಸ್ವಲ್ಪ ಕಲಿತೆ ಅವರು ಕೂಡಾ ಚೆನ್ನಾಗಿ ರೆಸಿಪಿಯೆಲ್ಲ ಹೇಳ್ತರೆ ಅರ್ಥ ಆಗೊ ಥರ ಎಲ್ಲ ತುಂಬ ಇಷ್ಟ ಆಯಿತು ನಾಲ್ ವೆಜ್ಜು ಆಮೇಲೆ ವೆಜ್ಜು ಕೂಡ ವೆಜ್ ಕೂಡ ಇಷ್ಟ ಆಯ್ತದೆ ಸ್ವೀಟ್ಸ್ ಎಲ್ಲ ಮಾಡ್ತಾರೆ ನಂಗೆ ಸ್ವೀಟ್ಸ್ ಅಂದರೆ ತುಂಬ ಇಷ್ಟ ಸ್ವೀಟ್ಸ್ ಎಲ್ಲ ಮಾಡ್ತಿದ್ದರು ಅದು ನೋಡಿ ತುಂಬ ಕಲಿತೆ ನಾನು ಹಾಗೆ ಇವಾಗ ಮನೇಲು ಕೂಡ ಮಾಡ್ಕೊಡ್ತಿನಿ ನಾನು ಮನೇಲು ಕೂಡ ಅಡಿಗೆ ಮಾಡ್ತಿರ್ತೀನಿ ಅವರು ಕೂಡ ತುಂಬ ಇಷ್ಟಪಡ್ತಾರೆ ತುಂಬ ಜಡ್ಜ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಮಾಡಿದಿಯಾ ಅಂತೆಲ್ಲ ಚೆನ್ನಾಗಿ ಹೇಳ್ತರೆ ಹಾಗೆ ನಾನು ಫೋನಲ್ಲಿ ಎಲ್ಲ ಫೋನಲ್ಲಿ ನೋಡಿ ನೋಡಿ ಕಲಿತೆ ಆಮೇಲೆ ನಾನು ಟಿವಿಗಳಲ್ಲಿ ನೋಡ್ತಿದ್ದೆ ಟಿವಿಗಳಲ್ಲಿ ತುಂಬ ಒಂದು ಗಂಟೆ ಆಯಿತು ಅಂದರೆ ತುಂಬ ಚಾನೆಲ್ಸ್ ಅಲ್ಲಿ ಶೋಗಳು ಬರ್ತದೆ ಅದು ನೋಡಿ ತುಂಬ ಕಲಿತೆ ಅದು ಚೆನ್ನಾಗಿತ್ತು ಆಮೇಲೆ ಸ್ವೀಟ್ಸ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಸ್ಟಾರ್ ಸುವರ್ಣ ಅದು ಇದು ಚಾನಲ್ಗಳಿದೆ ಕನ್ನಡದಲ್ಲಿ ಅದರಲ್ಲಿ ಎಲ್ಲ ಚೆನ್ನಾಗಿ ರೆಸಿಪಿಗಳ್ ಹೇಳ್ತರೆ ಚೆನ್ನಾಗಿ ಮಾಡ್ತಾರೆ ಬೇಗನೆ ಆಗೋ ಥರಾ ರೆಸಿಪಿಗಳನ್ನ ಹೇಳ್ಕೊಡ್ತಾರೆ ತುಂಬ ಖುಷಿ ಆಗುತ್ತೆ ಅದೆಲ್ಲ ನೋಡಿದಾಗ ತುಂಬ ಕಲಿತೆ ನಾನು ಸ್ವೀಟ್ಸ್ ಎಲ್ಲ ನಾಲ್ ವೆಜ್ಜೆಲ್ಲ ಮತ್ತು ಆಮೇಲೆ ಬಿರ್ಯಾನಿ ಇದು ಬಿರ್ಯಾನಿ ಕಲೀಬೇಕು ಅಂತ ನಂಗೆ ತುಂಬ ಆಸೆ ಇತ್ತು ಅದನ್ನು ಕೂಡ ಸೌಮ್ಯ ಅವರ ರೆಸಿಪಿ ನೋಡಿ ಕಲಿತೆ ಅವರು ಕೂಡ ಚೆನ್ನಾಗಿ ರೆಸಿಪಿಯೆಲ್ಲ ಹೇಳ್ತಿದ್ರು ಇವಾಗ ಒಂದು ವೀಕಲ್ಲಿ ಅವರು ಆ ರೆಸಿಪಿನ ಹೇಳಿದರು ತುಂಬ ಖುಷಿ ಆಯಿತು ನೋಡಿ ಕಲಿತೆ ಅದರಿಂದ ಹೇಗೇಗೆ ಮಾಡೋದು ಹೇಗೆ ಎಲ್ಲಾನು ಆಲ್ಮೋಷ್ಟು ಅವ್ರು ಹೇಳ್ದಾಗೆ ಮಾಡಿದೊ ಚೆನ್ನಾಗಿ ಬಂದಿತ್ತು ಮಾತ್ರ ಅದು ರೆಸ್ಪಿಯಾಗೆ ಮೊಸರು ಬಜ್ಜಿ ಎಲ್ಲ ಮಾಡೊದನ್ನ ಹೇಳ್ಕೊಟ್ರು ಅದೆಲ್ಲ ಚೆನ್ನಾಗಿತ್ತು ನನ್ಗೆ ಏನೂ ಬರ್ತಿರಲಿಲ್ಲ ಮಾಡೋದಕ್ಕೆ ಏನು ಕೂಡ ಬರ್ತಿರಲಿಲ್ಲ ನನಗೆ ತುಂಬಾ ಕಲಿತೆ ಆಮೇಲೆ ಈ ಪುಳಿಯೋಗರೆ ಅದು ಎಲ್ಲ ನನ್ನ ಪು ಚೆನ್ನಾಗಿ ಕಲಿತೆ ಆಮೇಲೆ ಮನೇಲಿ ಪೌಡರ್ ಮನೇಲೇ ಹೇಗೆ ಮಾಡೋದು ಅನ್ನೋದೆಲ್ಲ ಹೇಳ್ಕೊಡ್ತರೆ ರೆಸಿಪಿ ಪೌಡರೆ ಬೇಕು ಅಂತ ಏನಿಲ್ಲ ಮನೇಲೆ ಹೇಗೆ ಮಾಡೋದು ಸಿಂಪಲ್ಲಾಗಿ ಚೆನ್ನಾಗಿ ಹೇಗೆ ಮಾಡೋದು ಅಂತ ನಾನು ಇವಾಗಲು ಕೂಡ ಮನೇಲಿ ಕಾಲೇಜ್ಗೆ ಓ ನಾನು ಕಾಲೇಜ್ಗೆ ಹೋಗ್ತಿನಿ ಕಾಲೇಜ್ಗೆ ಹೋಗ್ಬೇಕಾದರೆ ಮನೇಲಿ ಟಿಫನ್ ಮಾಡಿಟ್ಟು ಬರ್ತೀನಿ ತುಂಬ ಖುಷಿ ಆಗುತ್ತೆ ಅವ್ರಿಗೆ ನಾನು ಟೆಂತಲ್ಲಿ ಇರಬೇಕಾದ್ರೆ ಕಲಿತಿದ್ದು ಸೋ ಫಸ್ಟ್ ಪಿ ಯು ಸೆಕೆಂಡ್ ಪಿ ಯು ಅವಾಗೆಲ್ಲ ನಾನೇ ಮಾಡಿ ಇಟ್ಟು ಬರ್ತಿದ್ದೆ ಅವ್ರಿಗೆ ತುಂಬ ಖುಷಿ ಆಗುತ್ತೆ ನಾನು ಹಾಗೆ ಹೇಳದ್ ನೋಡಿ ಅವರಿಗೆ ಹಾಗ್ ಹೇಳದು ನಾನು ಮಾತಾಡೋದು ಆಮೇಲೆ ಮಾಡಿಕೊಳ್ಳೋದೆಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ಚೆನ್ನಾಗಿ ಕಲ್ತಿದೀಯ ಅಂತ ನಮ್ಮ ಮನೇಲೆಲ್ಲ ಹೇಳ್ತರೆ ಇವಾಗ ತುಂಬ ಖುಷಿ ಆಗುತ್ತೆ ಆ ಥರ ಕೇಳಿದಾಗ ನಮ್ಮ ಸಿಸ್ಟರ್ ಮನೆಗೆ ಹೋಗಿದ್ದೆ ಆವಾಗ ಅಲ್ಲೂ ಅಷ್ಟೆ ನಾನು ಅವ್ರು ನಾನೇ ಅಡಿಗೆ ಮಾಡ್ತೀನಿ ಅಂತ ನಾನೇ ಮಾಡಿಕೊಟ್ಟಿದ್ದೆ ನೋಡದಾ ಏನು ಹೇಳ್ತರೆ ಅಂತ ಸೌಮ್ಯ ಅವರ ರೆಸಿಪಿ ನೋಡಿ ಹಾಗೆ ನಾನು ಸುಮ್ಮನೆ ಮಾಡಿದೆ ಸೋ ಅವರು ತುಂಬ ಖುಷಿ ಪಟ್ಟರು ನನ್ನ ರೆಸಿಪಿ ನೋಡಿ ತುಂಬ ಖುಷಿ ಆಯಿತು ಅಂತೆಲ್ಲ ಹೇಳಿದರು ನಮ್ಮ ಪೇರೆಂಟ್ಸು ಅಷ್ಟೆ ನಮ್ಮ ಅಮ್ಮ ಅವರೂ ತುಂಬ ಒಂದು ಸರಿ ಹುಷಾರಿಲ್ದೇ ಆವಾಗೆಲ್ಲಾ ತುಂಬ ನಾನು ನಾನೇನು ಅಡಿಗೆ ಮಾಡ್ತಿರಲಿಲ್ಲ ಸೋ ಇವಾಗ ಇಂಟ್ರೆಸ್ಟ್ ಬಂದು ಅಡಿಗೆಯೆಲ್ಲ ಮಾಡ್ತೀನಿ ಒನ್ ಒ ಕ್ಲಾಕಿಗೆಲ್ಲ ತುಂಬ ಚಾನಲ್ಸ್ಲೆಲ್ಲ ಬರ್ತಿರುತ್ತೆ ಶೋಗಳು ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಹಬ್ಬಗಳಿಗೆಲ್ಲ ಸ್ವೀಟ್ಸ್ ಮಾಡೋದು ವೆಜ್ಜು ಎಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡ್ಬೋದು ಬಾತ್ ಮಾಡೋದು ಬಿರ್ಯಾನಿ ಮಾಡೋದು ಫಿಶ್ ಫ್ರೈ ಮಾಡೋದು ಗೊತ್ತಿರಲಿಲ್ಲ ನನಗೆ ನನ್ನ ಫ್ರೆಂಡ್ಸು ಬಟ್ ಒಂದು ದಿನ ಮನೆಗ್ ಬರ್ತೀನಿ ಅಂತ ಅಂದಿದ್ದರು ಆಗ ರೆಸಿಪಿ ನೋಡಿ ಎಲ್ಲಾ ಐಟಮ್ಮೆಲ್ಲ ರೆಡಿ ಮಾಡಿಟ್ಟಿದ್ದೆ ಅದಾದ ಮೇಲೆ ಅವ್ರು ಬಂದ ತಕ್ಷಣ ಹಾಕು ಕೊಟ್ಟೆ ಅದನ್ನ ಚೆನ್ನಾಗಿ ಎಣ್ಣೆಯೆಲ್ಲಾ ಚೆನ್ನಾಗಿ ಚೆನ್ನಾಗಿ ಹಾಕಿದ್ದೀಯ ಚೆನ್ನಾಗಿ ಮಾಡಿದಿಯ ಅಂತೆಲ್ಲ ತುಂಬ ರೆಸ್ಪಾನ್ಸ್ ಸಿಕ್ತು ನನಗೆ ತುಂಬ ಖುಷಿ ಆಗುತ್ತೆ ಅವಾಗ ಹಂಗೆಲ್ಲ ಹೇಳ್ದಾಗ ಫ್ರೆಂಡ್ಸು ಅವರು ಕೂಡ ನಾನು ಆಮೇಲೆ ಅವ್ರಿಗೂ ಹೇಳ್ದೆ ನನ್ನ ಫ್ರೆಂಡ್ ಕೇಳಿದರು ಹೇಗೆ ಕಲಿತೆ ಇದೆಲ್ಲ ಹೇಗೆ ಹೆಂಗೆ ಅಂತೆಲ್ಲ ಹೇಳಿದ್ರು ನಾನು ಅವಾಗ ಸೋ ನಾನು ಹಿಂಗೆ ಚಾನೆಲ್ಸ್ ಎಲ್ಲ ನೋಡ್ತೀನಿ ಯೂಟೂಬ್ ಚಾನಲಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಆಗ ಅದ್ರಲ್ಲಿ ನೋಡಿ ಕಲಿತೆ ಅಂತ ಹೇಳ್ದೆ ಸೋ ಅವ್ರಿಗೂ ಅವ್ರು ಕೂಡ ಖುಷಿ ಪಟ್ಟರು ಹೌದಾ ಅಂತ ಸೋ ಅವರಿಗು ಕೂಡ ಇವಾಗ ನಾನು ಈಸ್ ಲಿಂಕ್ನೆಲ್ಲ ಕಳಿಸ್ತೀನಿ ನಿನ್ನೆ ರೆಸಿಪಿ ಅವ್ರು ಹೇಗೆ ಹೇಳ್ಕೊಡ್ತರೆ ಬೇಳೆ ಸಾಂಬಾರ್ ಅದು ಇದು ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ತುಂಬ ಖುಷಿ ಆಗುತ್ತೆ ಆ ಥರ ಎಲ್ಲ ನೋಡಿದಾಗ ನಾವೂ ಮಾಡಿದಾಗ ತುಂಬ ಖುಷಿ ಆಗುತ್ತೆ ತುಂಬ ಇಷ್ಟ ಆಗುತ್ತೆ ನಾವು ಮಾಡಿದ್ದು ನಾವು ತಿಂದಾಗ ತುಂಬ ಖುಷಿ ಆಗುತ್ತೆ ಆಮೇಲೆ ಬೇರೆಯವರು ಕೊಟ್ಟಾಗ ಅವರು ಹೇಳ್ತಾರಲ್ಲ ಆಗ ತುಂಬ ಖುಷಿ ಆಗುತ್ತೆ ನಾವು ನಮ್ಮ ಮನೇಲಿ ನಾನು ನಮ್ಮ ಸಿಸ್ಟರೆಲ್ಲ ಮಾಡೋದ್ ನೋಡಿ ನಾನು ಕಲೀಬೇಕು ಕಲೀಬೇಕು ಅಂತೆಲ್ಲ ಇದೆ ತುಂಬ ಬೇಜಾರು ಆಯ್ತಿತ್ತು ನಾನು ಕಲೀಬೇಕು ಈ ಥರ ಎಲ್ಲ ಅಡಿಗೆ ಮಾಡಬೇಕು ಅಂತೆಲ್ಲ ಸೋ ನಾನು ನಮ್ಮ ಮನೆಲೇ ಯೂ ಇರ್ಬೇಕಾದ್ರೆ ಯೂಟೂಬ್ ಚಾನಲೆಲ್ಲ ನೋಡ್ತಿದ್ದೆ ಎಲ್ಲ ನೋಡಿ ತುಂಬ ಖುಷಿ ಆಗುತ್ತೆ ಎಲ್ಲ ಥರ ನೋಡಿ ಕಲ್ತಿದೀನಿ ಎಲ್ಲಾದರಲ್ಲಿ ಯೂಟೂಬ್ ಅದರಲ್ಲೆಲ್ಲ ತುಂಬ ಬಿರ್ಯಾನಿ ಕಬಾಬ್ ಇದೆಲ್ಲ ಅಂದರೆ ನಂಗೆ ತುಂಬ ಇಷ್ಟ ಅದೆಲ್ಲ ರೆಸಿಪಿ ಚೆನ್ನಾಗಿ ಬರುತ್ತೆ ಫೋನಲ್ಲಿ ಟಿವಿಲಿ ಎಲ್ಲ ಅದರಿಂದೆಲ್ಲ ನೋಡಿ ತುಂಬ ಕಲ್ತಿದೀನಿ ಸೊ ನನಗೇ ಚಿಕನ್ ಬಿರ್ಯಾನಿ ಮಟನ್ ಬಿರ್ಯಾನಿ ಇದೆಲ್ಲ ತುಂಬ ಇಷ್ಟ ನನಗೆ ಸೋ ಇವಾಗ ನಾನು ಕೇಳ್ತಿದ್ದೆ ಮನೇಲಿ ಮಾಡಿಕೊಡಿ ಅಂತ ಇವಾಗ ನಾನು ನಾನೇ ಮಾಡ್ತೀನಿ ಇವಾಗ ತುಂಬ ಖುಷಿ ಆಗುತ್ತೆ ನಾನು ಮಾಡೋದು ಆಮೇಲೆ ನಮ್ಮ ಮನೇಲು ಅಷ್ಟೆ ಅಡಿಗೆ ಮಾಡೋದು ಕಲ್ತರಲ್ಲಾ ಅಂತ ತುಂಬ ಖುಷಿ ಪಡ್ತಾರೆ ಸೋ ಇದೇ ಥರಾ ಮಾಡ್ತಿರು ಇನ್ನು ಕಲಿ ಅಂತೆಲ್ಲ ಚೆನ್ನಾಗಿ ಹೇಳ್ತರೆ ಸೋ ಹಾಗೆ ನಾನು ದಿನಾ ಯೂಟೂಬ್ ಚಾನಲ್ ಏನಾರು ಒಂದು ನೋಡ್ತೀನಿ ದಿನಾ ನೋಡ್ತಿರ್ತೀನಿ ಯೂಟೂಬ್ ಚಾನಲಲ್ಲಿ ಟಿವೀಲಿ ಒಂದು ಗಂಟೆಗೆ ಶೋ ಬರ್ತಿರುತ್ತೆ ಅದೆಲ್ಲ ನೋಡಿ ತುಂಬ ಮಾಡೋದೆಲ್ಲ ಕಲ್ತಿದೀನಿ ಸಂಡೆ ಬಂದರೆ ಬಿರ್ಯಾನಿ ಮಾಡೋದು ಚಿಕನ್ ಚಾಬ್ಸ್ ಅದು ಇದು ಎಲ್ಲ ಚೆನ್ನಾಗಿದೆ ಬಿರ್ಯಾನಿ ಗೇ ಮಟನ್ ಬಿರ್ಯಾನಿ ಅದೆಲ್ಲ ತುಂಬ ಚೆನ್ನಾಗಿ ಮಾಡ್ತೀನಿ ಇವಾಗ ನಮ್ಮ ಮನೇಲಿ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಸಿಕ್ಕಿದೆ ಅವ್ರು ಖುಷಿ ಪಡ್ತಾರೆ ಸೋ ನಾವು ಹಾಗೆ ಹೇಳದ್ ನೋಡಿ ಹಾಗೆಲ್ಲ ಮಾಡೋದ್ ನೋಡಿ ಮಕ್ಕಳು ಮಾಡ್ಕೊಳ್ತಾರೆ ತುಂಬ ಖುಷಿ ಆಗುತ್ತೆ ಸೋ ಇವಾಗ ನಮ್ಮ ಮನೆಲಿ ನಮ್ಮ ಅಮ್ಮ ಏನು ಅವರೇನೂ ತುಂಬ ಕಷ್ಟಪಡ್ತಿದ್ದರು ಪಾಪ ಅಡಿಗೆ ಮಾಡೋದು ಬೆಳಿಗ್ಗೆ ಎದ್ದು ಮಾಡೋದು ಈಗ ನಾನು ಕೂಡ ಮಾಡ್ತೀನಿ ಎಲ್ಲ ಥರ ಅವರು ತುಂಬ ಖುಷಿ ಪಡ್ತಾರೆ ಎದ್ದು ಅಡಿಗೆಯೆಲ್ಲ ಮಾಡ್ಕೊಡ್ತಾರಲ್ಲ ಅಂತ ತುಂಬ ಖುಷಿ ಆಗುತ್ತೆ ಆ ಥರ ಎಲ್ಲ ಕೇಳಿದಾಗ ಸೊ ನಾನು ಯೂಟೂಬ್ ಚಾನಲ್ ಈ ಥರ ಎಲ್ಲ ನೋಡಿ ಕಲಿತಿದ್ದು ತುಂಬ ಖುಷಿ ಆಗುತ್ತೆ